ಹಾವು ಕಡಿದ ವ್ಯಕ್ತಿಗೆ ನಾವು ಮೊದಲು ಸಮಾಧಾನ ಹೇಳ್ಬೇಕು ಏನೂ ಆಗಲ್ಲ ಅನ್ನೋ ಥರ ಹೇಳ್ತಾ ಇರಬೇಕು ಗಾಬರಿ ಮಾಡಸ್ಬಾರ್ದು ನೆಕ್ಷ್ಟು ಆಂಬುಲೆನ್ಸ್ಗೆ ನಾವು ಕಾಲ್ ಮಾಡಬೇಕು ಆಂಬುಲೆನ್ಸಿಗೆ ಕಾಲ್ ಮಾಡಿದ ತಕ್ಷಣ ನಾವು ಆಭರಣ ಬೆಲ್ಟ ರಿಂಗು ವಾಚ್ ಬೇರೆ ಏನಾದರೂ ಇದ್ದರೂ ನಾವು ಅದನ್ನು ತೆಗಿಬೇಕು ಯಾಕಂದರೆ ಊದ್ಕೊಳ್ಳೋ ಚಾನ್ಸಸ್ ತುಂಬ ಇರತ್ತೆ ಆಂಬುಲೆನ್ಸ್ ಬರೋದು ಏನಾದರೂ ತಡವಾಗ್ತಾಯಿದ್ರೆ ನಾವು ಅಲ್ಲೇ ಹತ್ತಿರದ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಬೇಗ ಬೇಗ ಮಾಡಬೇಕು ಕಡಿದಿರೋ ಜಾಗದಲ್ಲಿ ನಾವು ಅದಕ್ಕಿನ್ನ ಸ್ವಲ್ಪ ಮೇಲೆ ಪ್ರೆಷರ್ ಹಾಕ್ಬೇಕು ಯಾಕಂದರೆ ವಿಷ ಬಾಡಿಗೆ ಹರ್ಡ್ಬಾರ್ದಂತ ವ್ಯಕ್ತಿಗೆ ಸುಲಭವಾಗಿ ಉಸಿರಾಡಕ್ಕೆ ನಾವು ವಾತಾವರಣ ಕ್ರಿಯೇಟ್ ಮಾಡಬೇಕು ಗಾಬರಿ ಮಾಡಬಾರ್ದು ಆಮೇಲೆ ಆಂಬುಲೆನ್ಸ್ ಬರತ್ತೆ ಡಾಕ್ಟರ್ ಮುಂದಿಂದು ನೋಡ್ಕೋತಾರೆ